ಹಲೋ ಏ ಏನು ಬೇಕಪ್ಪಾ ಹಾಂ ಹಾಂ ಹಾಂ ಯಾವ ಥರ ಹೂವಗಳು ಬೇಕು ನಾವೂ ಮಲ್ಲಿಗೆ ಹೂವಾ ಗುಲಾಬಿ ಹೂವಾ ಇನ್ನು ಸರಗಳೆಲ್ಲ ಮಾಡ್ತೀವಿ ಒಳ್ಳೊಳ್ಳೆ ಡೆಕೋರೇಷನ್ಗಳೆಲ್ಲ ಮಾಡ್ತೀವಿ ಚೆನ್ನಾಗಿ ಮಾಡಿಕೊಡ್ತೀವಿ ನಿಮಗೆ ಯಾವ ಒಂದು ಯಾವ ಒಂದು ಅಮೌಂಟಲ್ಲಿ ಬೇಕು ಅಂತ ನೀವೇ ಹೇಳಿ ನಮ್ಮಲ್ಲಿ ಇವಾಗ ಐದು ಸಾವಿರ ಹತ್ತು ಸಾವಿರ ರುಪಾಯಿಗೆಲ್ಲ ಕೊಡ್ತೀವಿ ಹದಿನೈದು ಸಾವಿರ ಆ ತರೆಲ್ಲ ಮಾಡಿಕೊಡ್ತೀವಿ ಆಮೇಲೆ ಇದು ಮಲ್ಲಿಗೆ ಹೂವು ಸೊ ಅಂದರೆ ಜಾಸ್ತಿ ದುಡ್ಡು ಆಗತ್ತೆ ಗುಲಾಬಿ ಹೂವ್ಕೇ ಮಿಡಿಯಮ್ ದುಡ್ಡು ಹಾಂ ಇಲ್ಲ ಹಂಗೆಲ್ಲ ಆಗೋಲ್ಲ ಸರಿ ಆಯಿತು ಇವಾಗ ನೀವು ಹೇಳ್ದಂಗೆ ಮಾಡ್ಕೊಳಣ ಐ ಎಮ್ ಪ್ಲೇಸು ದಿನಾಂಕ ಎಲ್ಲ ಹೇಳ್ಬಿಡಿ

ಹ್ಞೂ ಹ್ಞೂ ಹಾಂ ಅದು ಹೂವಗಳು ನಾವು ತುಂಬ ದೂರದಿಂದ ತರಿಸಿ ಮಾರಿ ಮಾರಾಟ ಮಾಡ್ತೀವಿ ಹಾಂ ದುಡ್ಡು ಸ್ವಲ್ಪಾ ಹೂವುಗಳಿಗೆ ತಕ್ಕನಂಗೆ ತಕ್ಕಂಗೆ ಆಗ್ತದೆ ಹ್ಞೂ

ಸರಿ ನಾವೇ ಕೊನೇದಾಗಿ ಹೆಚ್ಚು ಕಮ್ಮಿ ಮಾಡ್ಕೊಳಣ ನಾವು ಒಳ್ಳೇ ದ ಡಿಸೈನ್ ಮಾಡ್ತೀವಿ ಹೂವುಗಳಲ್ಲಿ ನಾವು ತುಂಬ ಕಡೆ ಪ್ರಸಿದ್ದಿ ನಾವೊಂದು ಒಳ್ಳೇ ಒಳ್ಳೇ ಡಿಸೈನೇ ಮಾಡ್ಸಿ ಕೊಡೋಣ ಹೂವ್ಗಳಲ್ಲಿ ನಮ್ಮಲ್ಲಿ ಹಲ್ವಾರು ರೀತಿಯ ಹೂವ್ಗಳಿವೆ ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡದು ಬೇಡ ನಾವು ಬರ್ತೀವಿ ಮಾಡಿ ಕೊಡ್ತೀವಿ ಆಫೀಸಿಲ್ಲಲ್ಲ ಮಾಮೂಲಿ ಮಾರ್ಕೆಟಲ್ಲಿ ಇರ್ತೀನಿ ಹೂವ್ ಅಂಗಡಿಲೆ ನೀವು ಅಲ್ಲಿಗೆ ಬಂದು ಭೇಟಿ ಮಾಡ್ಬೋದು ಮಾಡ್ಬೋದು ನನ್ನ ನನ್ನ ನನ್ನ ನನ್ನ ಹಾಂ ಸರಿ ನಾನು ಮಾಡ್ಕೊಡ್ತೀನಿ ಬಿಡಿ ನಿಮಗೆ ಸರಿ ಆಯಿತು ಇಡ್ತೀನಿ